ನಾನು ನೃತ್ಯ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದೆ ಚಿಕ್ಕವಳಿದ್ದಾಗ ಆಗ ನನಗೆ ನೃತ್ಯ ಎಂದರೆ ತುಂಬ ಇಷ್ಟವಿರುತಿತ್ತು ನಮ್ಮ ಕಾ ಸ್ಕೂಲಿನಲ್ಲಿ ಯಾವುದಾದರು ಕಾರ್ಯಕ್ರಮದಲ್ಲಿ ನನಗೆ ನೃತ್ಯ ಮಾಡಲು ಕರೆಯುತ್ತಿದ್ದರು ಆಗ ನಾನು ತುಂಬ ಖುಷಿಯಿಂದ ನನಗೆ ನಾನು ನೃತ್ಯ ಮಾಡಲು ರೆಡಿಯಾಗುತ್ತಿದ್ದೆ ಆಗ ನನಗೆ ನಾನು ಭರತನಾಟ್ಯ ಅಂತಹ ನೃತ್ಯ ಅಂದರೆ ನನಗೆ ತುಂಬ ಇಷ್ಟವಿರುತ್ತಿತ್ತು ಆಗ ನಾನು ಯಾವುದಾದರೂ ಒಂದು ಹಾಡಾದರೂ ಒಂದು ಡ್ಯಾಂಕ್ಸಿಗೆ ನಾನು ನೃತ್ಯದಲ್ಲಿ ನಾನು ಭಾಗವಹಿಸಿ ನಾನು ತುಂಬ ಚೆನ್ನಾಗಿ ನೃತ್ಯವನ್ನು ಮಾಡುತ್ತಿದ್ದೆ ಮತ್ತು ನೃತ್ಯ ಮಾಡುವ ಕಲಿಸಿಕೊಡುವ ಒಬ್ಬರು ಇದ್ದರು ಅವರಿಂದ ನಾನು ಭಾಳಷ್ಟು ನೃತ್ಯಗಳನ್ನು ಕಲಿತೆನು ಮತ್ತು ನೃತ್ಯಗಳು ಅಂದರೆ ನನಗೆ ತುಂಬ ಇಷ್ಟವಿರುತ್ತಿತ್ತು ಚಿಕ್ಕವಳಿದ್ದಾಗಲಿಂದಲೂ ಕಾಲೇಜಸ್ಸು ವಯ್ಸಿಗೆ ಬಂದರೆ ನನಗೂ ನೃತ್ಯಗಳೆಂದರೆ ತುಂಬ ಇಷ್ಟ ಆದರೆ ನಾವು ಚಿಕ್ಕವರಿದ್ದಾಗಲೇ ಚೆಂದ ಏಕೆಂದರೆ ನಾವು ಚಿಕ್ಕವರಿದ್ದಾಗ ಭಾಗವಹಿಸಿದ್ದು ನಮಗೆ ತುಂಬ ಮುಖ್ಯವಿರುತ್ತದೆ ಅದಕ್ಕೆ ನಾನು ನೃತ್ಯ ಅಂದರೆ ತುಂಬ ಇಷ್ಟಪಡುತ್ತಿದ್ದೆ ನನಗೆ ನೃತ್ಯ ಮಾ ಎಲ್ಲ ಜನಗಳ ಮುಂದೆ ನಾನು ನೃತ್ಯ ಮಾಡಿದರೆ ನನಗೆ ತುಂಬ ಇಷ್ಟವಿರುತಿತ್ತು ಆದ್ದರಿಂದ ನಾನು ಭಾಳಷ್ಟು ನೃತ್ಯಗಳನ್ನು ಕಲಿತೆ ಮತ್ತು ನಮ್ಮ ಸ್ಕೂಲಿನ ಸ್ಕೂಲಿನಲ್ಲಿ ಎಲ್ಲ ಭಾಳಷ್ಟು ಜನ ಬರುತ್ತಿದ್ದರು ಅವರ ಮುಂದೆ ನಾನು ನೃತ್ಯಗಳನ್ನು ಬಹಳಷ್ಟು ಚೆನ್ನಾಗಿ ಮಾಡುತ್ತಿದ್ದೆ ಅವ ಆದ್ದರಿಂದ ಅವರು ನನಗೆ ಪದ ಪದವಿ ಪೂರ್ವಕ ವಂದೆಗಳ್ ವಂದನೆಗಳನ್ನು ಸಲ್ಲಿಸುತ್ತಿದ್ದರು ಮತ್ತು ಅವರು ನನಗೆ ಒಂದು ವಸ್ತುವನ್ನು ನೃತ್ಯ ಮಾ ಚೆನ್ನಾಗಿ ಮಾಡುವವರಿಗೆ ಅವರು ಒಂದು ವಸ್ತುವನ್ನು ಕೊಟ್ಟು ಹೋಗುತ್ತಿದ್ದರು ನಮ್ಮ ಪ್ರಿನ್ಸಿಪಲರಾಗಿರಬಹುದು ಅವರೂ ಸಹ ಚೆನ್ನಾಗಿರುವ ನೃತ್ಯವನ್ನು ನೋಡಿ ನನ್ನದು ನೋಡಿ ನನಗೆ ಒಂದು ಪ್ರೈಝನ್ನು ಕೊಡುತ್ತಿದ್ದರು ಅವರು